ಒಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತೆಂಟು ಜನವರಿ ಸಾವಿರದ ಒಂಬೈನೂರ ತೊಂಬತ್ತು ಎಂಟು ಜುಲೈ ಎರಡು ಸಾವಿರದ ಹದಿನಾಲ್ಕು ಮೂವತ್ತೊಂದು ಮೇ ಎರಡು ಸಾವಿರದ ಹದಿನೇಳು ಹದಿನೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೊಂದು